ಉಡುಪಿ ಜಿಲ್ಲೆಯಲ್ಲಿ ಹಲವಾರು ಪ್ರೇಕ್ಷಣೀಯ ಸ್ಥಳಗಳಿವೆ ಮುಖ್ಯವಾಗಿ ಸೈಂಟ್ ಮೇರೀಸ್ ದ್ವೀಪ ಉಡುಪಿಯ ಕೃಷ್ಣ ಮಠ ಕುಂದಾಪುರದ ಕೋಡಿ ಬೀಚ್ ಕುಂಭಾಶಿಯ ವಿನಾಯಕ ದೇವಸ್ಥಾನ ಇದೆಲ್ಲವು ಇಲ್ಲಿನ ಪ್ರೇಕ್ಷಣೀಯ ಸ್ಥಳಗ ಸ್ಥಳಗಳು ಇಲ್ಲಿ ಜನರು ಹೆಚ್ಚೆಚ್ಚಾಗಿ ಬರುತ್ತಾರೆ ಯಾಕೆಂದ್ರೆ ಸಮುದ್ರ ತಟದಲ್ಲಿರುವ ಕ್ಷೇತ್ರ ಪ್ರದೇಶ ಆಗಿರುವುದರಿಂದ ಪ್ರವಾಸಿಗರಿಗೆ ಇದು ಹೆಚ್ಚು ಆಕರ್ಷಣೀಯ ಸ್ಥಳವಾಗಿದೆ ಸೋ ಇಲ್ಲಿನ ಸೀ ಫುಡ್ ಅಥವಾ ಸೀ ಫುಡ್ಗಳನ್ನು ಸವಿಯಲು ಸಹ ಬೇರೆ ಊರುಗಳಿಂದ ಜನರು ಆಕರ್ಷಿತರಾಗೋದು ಸಾಮಾನ್ಯವಾಗಿದೆ